ಯೋಗಾಭ್ಯಾಸವು ನಾನು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಮಾಡ್ತಾ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ಸ್ಫೂರ್ತಿಯಾದದ್ ಅಂದರೆ ನಮ್ಮ ಕಟೀಲು ನನ್ನ ಊರು ಕಟೀಲು ಅದರಿಂದ ಅಲ್ಲಿ ಒಂದು ಎಸ್ ಪಿ ವೈ ಎಸ್ ಎಸ್ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಎಂಬ ಒಂದು ಸಂಸ್ಥೆಯು ತನ್ನ ಶಾಖೆಯನ್ನು ಹೊಂದಿಕೊಂಡಿದೆ ಅವಾಗ ನಾನು ಆ್ಯಕ್ಚುಲಿ ಹೊರ ದೇಶದಿಂದ ನನಗೆ ತುಂಬ ಇದು ಪ್ರೋಬ್ಲಮ್ ಆಗ್ತಿತ್ತು ಅಂದರೆ ನಾನು ಜಾಸ್ತಿ ಎಕ್ಸಸೈಝ್ ಎಲ್ಲ ಮಾಡ್ತಾ ಆ ವ್ಯಾಯಾಮ ಎಲ್ಲ ಮಾಡ್ತಾ ಇರಲಿಲ್ಲ ಆದ ಕಾರಣ ಯ ನನಗೆ ಮ ನೆರೆಕೆರೆ ಅವ್ರು ನೇಬರ್ಸ್ ನೆರೆಕೆರೆಯವರು ಫ್ರೆಂಡ್ಸ್ಗಳು ಸ್ಪೂರ್ತಿ ಯೋಗ ಸೇರಲು ಸೇರಲು ಇದನ್ನು ಕೊಟ್ಟಿದ್ದರು ಆ ಕಾರಣದಿಂದ ನಾನು ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆದೆ ಎಸ್ ಪಿ ವೈ ಎಸ್ ಎಸ್ ಅನ್ನು ಮೂರು ವರ್ಷದ ಹಿಂದೆ ಅದೇ ನನಗೆ ತುಂಬ ದೈಹಿಕವಾಗಿ ಮಾನಸಿಕವಾಗಿ ಮ್ ತುಂಬ ಉಪಯೋಗವಾಗಿದ್ದರಿಂದ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಯೋಗಾಭ್ಯಾಸವು ನಾನು ಅವ್ರ ಜೊ ನಮ್ಮ ಜೊತೇಲಿ ತುಂಬ ತರಬೇತಿದಾರರು ಶಿಕ್ಷಕರು ಮೊದಲಿನ ಹತ್ತು ವರ್ಷದಿಂದ ಕಲಿತವ್ರೆಲ್ಲ ಇದರಿಂದ ಅವ್ರು ನಮಗೆ ಸ್ಟಾರ್ಟಿಂಗ್ ಶುರು ಶುರುವಿಗೆ ಇದು ಮಾಡ್ತಾ ಇದ್ದರು ಅವರಿಂದ ಕಲಿತು ನಾನು ಈಗ ಅವ್ರು ಒಂದು ಹದಿನೈದು ಇಪ್ಪತ್ತು ಜನದ ಒಂದು ಗುಂಪು ಜೊತೆ ಸೇರಿ ಶಾಖೆಯಲ್ಲಿ ನಾವು ಥರ ಡೈಲಿ ವ್ಯಾಯಾಮ ಮಾಡ್ತಾ ಅಂದರೆ ಯೋಗಾಸನವನ್ನು ಮಾಡುತ್ತೇವೆ ಆಮೇಲೆ ಯೋಗದಿಂದ ತುಂಬ ಉಪಯೋಗ ಇರುತ್ತೆ ಇದು ನನಗೆ ಇತ್ತೀಚಿನ ದಿನದಲ್ಲಿ ಮೂರು ವರ್ಷದ ಅಭ್ಯಾಸದಿಂದ ನಂಗೆ ನಾನು ಪಡೆದಿರುತ್ತೇನೆ ತುಂಬ ಥರದ ಖಾಯಿಲೆಗಳು ನಾನು ಡಾಕ್ಟರ್ ಆದದ್ರಿಂದ ಖಾಯಿಲೆ ಬಗ್ಗೆ ತುಂಬ ಸ್ವಲ್ಪ ಜ್ಞಾನ ಇರೋದರಿಂದ ನನಗೆ ಮಾನಸಿಕವಾಗಿ ಉಲ್ಲಾಸ ಮತ್ತು ದೈಹಿಕವಾಗಿ ಫಿಟ್ನೆಸನ್ನು ತಂದು ಕೊಡುತ್ತಿದೆ ತುಂಬ ಜನ ನನಗೆ ಈಗ ಭಾಳ ತ್ ನಮ್ಮ ನನ್ನ ಶರೀರದಲ್ಲಿ ಮತ್ತು ಬಾಡಿ ಸ್ಟೈಲ್ ಇದು ಲೈಫ್ ಸ್ಟೈಲಲ್ಲಿ ಒಂದು ಜೀವನ ತ ರೀತಿಯಲ್ಲಿ ವ್ಯತ್ಯಾಸವನ್ನು ಕಂಡು ಬಂದಿದೆ ಅಂತ ಹೇಳ್ತಾರೆ ನನಗೂ ಮನಸ್ಸಿನಲ್ಲಿ ತುಂಬ ಮತ್ತು ದೈಹಿಕವಾಗಿ ತುಂಬ ಉಪಯೋಗವನ್ನು ಪಡೆದಿರ್ತೇನೆ ಯೋಗವನ್ನು ಕಲಿಯುವಾಗ ಜನರು ಎದುರಿಸಬಹುದಾದ ಕೆಲವು ಅಡಚಣೆ ಏನಂದರೆ ಕೆಲವೊಂದು ಸತಿ ನಮಗೆ ಏನಾದರೂ ಹಿಂದಿನ ಖಾಯಿಲೆಗಳು ಇದ್ದರೆ ಅದಕ್ಕೆ ಸ್ವಲ್ಪ ನಾವು ಜಾಗೃತವಾಗಿರಬೇಕು ಏನಾದರೂ ಕಾಲು ನೋವು ಗಂಟಲು ನೋವು ಬೇರೆ ಥರದ್ದು ಶಸ್ತ್ರ ಚಿಕಿತ್ಸೆಯನ್ನು ಮಾಡಿದ್ದರೆ ಅಂಥವ್ರು ಯೋಗ ಮಾಡೋದು ಸ್ವಲ್ಪ ಕಮ್ಮಿ ರೀತಿಲಿ ಮಾಡಬೇಕು ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು ಮತ್ತು ಇದು ಯೋಗದಿಂದ ಇನ್ನೊಂದು ತೊಂದರೆ ಅಂದರೆ ಕೆಲವರು ಯೋಗ ಅನ್ನು ತುಂಬ ಇದು ಒಂಥರಾ ಹಾಸ್ಯಮಯವಾಗಿ ಮತ್ತು ನಾವು ಒಂಥರಾ ಸ್ಟ ಶುರುವಿಗೆ ನಂಗೆ ಆ ಥರ ಅನುಭವ ಆಯಿತು ಕೆಲವು ರೀತಿಯಲ್ಲಿ ಯೋಗದಿಂದ ಏನು ಪ್ರಯೋಜನ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದರು ನಮ್ಮ ಕೆಲವು ಬೇರೆ ಥರದ್ ಜನರು ಅದು ನನಗೆ ಒಳ್ಳೆಯ ಅನಿಸ್ತಿರ್ಲಿಲ್ಲ ಶುರುವಿಗೆ ನಾನು ಬಿಡಬೇಕಂತ ಮತ್ತು ಕೆಲವ್ರು ಹೇಳಿದ್ರು ಅದೆಲ್ಲ ಅದಕ್ಕೆಲ್ಲ ಜಾಸ್ತಿ ಇದು ಮಾಡಬೇಡಿ ಇಗ್ನೋರ್ ಮಾಡಿ ಆದರಿಂದ ಅದನ್ನೇ ಪ್ರ್ ಇದು ಅಭ್ಯಾಸ ಮಾಡಿ ಡೈಲಿ ಐದು ಗಂಟೆಯಿಂದ ಆರುವರೆವರೆಗೆ ಮ ಎಸ್ ಪಿ ವೈ ಎಸ್ ಎಸ್ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅವರಿಂದ ಶಾಖೆಯಲ್ಲಿ ನಾನು ತರಬೇತಿ ಪಡೆಯುತ್ತಿದ್ದೇನೆ ಮತ್ತು ಬೇರೆ ಚಾನಲ್ಗಳಲ್ಲು ಅನಿಸ್ತು ಅನಿಸ್ತು ಅನಿ ಅನಿಸುತ್ತಿಲ್ಲ ಯಾಕೆಂದರೆ ಯೋಗವನ್ನು ಆದಷ್ಟು ಬೇರೆಯವ್ರ ಜೊತೆ ಅಂದರೆ ಫಿಝಿಕಲ್ ಪ್ರೆಝೆನ್ಸ್ ಆಫ್ ದ ಟ್ರೈನರಲ್ಲಿ ಯು ಕಾಂಟ್ ನಾವು ಟೆಲಿವಿಷನು ಆಗಲೀ ಆ್ಯಪ್ ಆಗಲೀ ನೋಡಿ ವಿಡಿಯೋವನ್ನು ನೋಡಿ ಮಾಡೋದ್ ಉತ್ತಮ ಅಂತ ಅನ್ನಿಸ್ತಿಲ್ಲ ಯಾಕೆಂದರೆ ಅದರಲ್ಲಿ ತುಂಬ ಅಷ್ಟೇನೂ ಪ್ರಯೋಜನ ಅಷ್ಟೇನೂ ನಮಗೆ ಒಂದು ಒಂದು ನಮ್ಮ ಒಬ್ಬರೆ ಯೋಗ ಮಾಡ್ಲು ಮಾಡಲಿಕ್ಕೆ ನಮಗೆ ಮೋಟಿವೇಷನ್ ಸಿಗಲ್ಲ ಒಂದು ನಾಲ್ಕೈದು ಜನ ಗುಂಪಲ್ಲಿದ್ದರೆ ಒಂದು ಹತ್ತು ಜನ ಇದ್ದರೆ ಜಾಸ್ತಿ ಜನ ಇದ್ದರೆ ಅವ್ರ ಜೊತೆ ಸೇರಿಕೊಂಡು ನಮಗೆ ಆಯಾಸವೂ ಆಗಲ್ಲ ಮತ್ತು ಮಾನಸಿಕವಾಗಿ ನಾವು ದೊಡ್ಡದಾಗಿ ಅದನ್ನು ಸ್ಪೂರ್ತಿಯಾಗಿ ತಗೊಳ್ತೇವೆ ಒಬ್ಬೊಬ್ಬರೆ ಮಾಡಿದರೆ ಚಾನಲ್ ನೋಡಿ ಅದು ನೋಡಿ ಮನೆಯಲ್ಲಿ ಮಾಡಿದರೆ ಅಷ್ಟೇನೂ ನಮಗೆ ಇಂಟ್ರೆಸ್ಟ್ ಬರು ಇದು ಬರಲ್ಲ ಮತ್ತು ನಮಗೆ ಅಥ್ವಾ ಕೆಲವು ಸತಿ ಒಂದು ಹದಿನೈದು ಹತ್ತು ಹತ್ತು ಹದಿನೈದು ನಿಮಿಷ ಮಾಡಿ ಅದನ್ನು ಬಿಡ್ಬೇಕು ಅಂತ ಅನ್ನಿಸ್ತದೆ ಕಂಟಿನ್ಯೂ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಇರಲ್ಲ ಆದ ಕಾರಣದಿಂದ ಯೋಗವನ್ನು ಆದಷ್ಟು ಒಂದು ಹತ್ತು ಹದಿನೈದು ಜನ ಜೊತೇಲಿ ಮಾಡಿ ಅದು ಸಂಸ್ಥೇಲಿ ಅಥ್ವಾ ಇದರಲ್ಲಿ ತರಬೇತಿ ಶಾಲೆಯಲ್ಲಿ ಮಾಡಿದರೆ ತುಂಬ ಉತ್ತಮ ಅಂತ ಅನ್ನಿಸ್ತದೆ